ದಕ್ಷಿಣ ಭಾರತದ ಅಡಿಗೆ ಮಾಡ್ಲಿಕ್ಕ ನನಗಿಷ್ಟ ಏನು ಇಷ್ಟ ಅಂದ್ರೆ ಈಗಿನ ಮೊದ್ಲಿಂದು ಅಡಿಗೆಗಳ್ದು ನಮ್ಮದು ಪುಂಡೆ ಪಲ್ಯ ರೊಟ್ಟಿ ಪುಂಡೆ ಪಲ್ಯ ರೊಟ್ಟಿ ಪುಂಡೆ ಖಾರ ರೊಟ್ಟಿ ಪುಂಡೆ ಖಾರ ರೊಟ್ಟಿ ಅಂತಂದ್ರೆ ಹಿಂದಿಕಿನ ಜನರಿಗೆ ಬಹಾಳಿಷ್ಟ ಹೆಸ್ರು ಬ್ಯಾಳಿ ಅಂತ ಉದ್ದಿನ ಬ್ಯಾಳಿ ಅಂತ ಅ ಇವೆಲ್ಲ ಬಹಳ ಇಷ್ಟ ಪುಂಡೆ ಖಾರ ಕುಟ್ತಿದ್ರು ಆವಾಗೆಲ್ಲ ಆವಾಗಿನ ಅಡ್ಗೆ ಅಂದ್ರೆ ಹಾಲು ತುಪ್ಪ ಮೊಸರು ಬೆಣ್ಣೆ ಇವೆಲ್ಲ ಬೆಣ್ಣೆ ಅದರ ಮಸ್ ಮಾಡತ್ರೆ ತೆಗೆದು ರೊಟ್ಟಿ ಮೇಲೆ ಹಚ್ಕೊಂಡು ತಿಂತಿದ್ರು ಅಷ್ಟು ಇಷ್ಟ ಇತ್ತು ಹಸಿರು ಜ್ರೊ ಜೋಳದ ರೊಟ್ಟಿ ತಿಂತಿದ್ರು ಆವಾಗೆಲ್ಲ ನಾವೆಲ್ಲ ಭೀ ತಿಂದಿದೇವು ಹಸಿರು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಮತ್ತು ಹಾರಕ ಬಾನ ಮತ್ತು ಶ್ಯಾವಿ ಬಾನ ಕಳವಿ ಬೋನ ಅಯ್ ಅವೆಲ್ಲ ಆಗಿ ಸಿಗ್ತಿದ್ವು ಭಾಳ ಭಾಳ ರುಚಿ ಇರ್ತಿತ್ತು ಆವಾಗಿನ ಅಡ್ಗೆ ಅಷ್ಟು ಖಾರ ಒಳ್ಳಾಗ ಕುಟ್ತಿದ್ದೇವು ನಾವವಾಗ ಮತ್ತು ಅಡ್ಗೆ ಒಲೆ ಮ್ಯಾಲೆ ಮಾಡ್ತಿದ್ದೇವು ಒಲೆ ಹಚ್ತಿದ್ದೇವು ಒಲೆ ಹಚ್ಚಿ ಊಬ ಭೀ ಫೂಕಣಿ ಹಚ್ಚಿ ಊಬ ಭೀ ಅಡ್ಗೆ ಮಾಡಿ ಉಣ್ತಿದ್ದೇವು ಅವಾಗ ನಾವು ಭಾಳ ಆಗಿನ ಅಡ್ಗೆ ಅಂದರ್ವಷ್ಟು ತೃಪ್ತಿಕರವಾಗಿರ್ತಿತ್ತು ಬರೀ ಹಸಿ ಮೆಣಸಿನಕಾಯಿ ಒಂದು ಉಪ್ಪು ಅಲ್ಲ ಬೆಳ್ಳುಳ್ಳಿ ಹಾಕಿ ಕುಟ್ಟಿ ಉಂಡ್ರೇನೆ ಅಷ್ಟು ರುಚಿ ಹಸ್ತಿತ್ತು ರೊಟ್ಟಿ ಮೇಲೆ ಹಚ್ಚಿ ತಿಂದ್ರೆ ಅಷ್ಟು ತೃಪ್ತಿ ಅನಿಸ್ತಿತ್ತು ಹಿಂದಿನ ಅಡ್ಗೆಗಳು ಆದ್ರೆ ಈಗಿನ ಅಡ್ಗೆ ನೋಡ್ಬೇಕಾದ್ರೆ ಭಾಳ ನಮ್ಗರ ಅಪ್ರೂಪದ್ದು ಅದು ಮತ್ತು ಇಷ್ಟನು ಆಗಲ್ಲ ಯಾಕನ್ರಿ ಬೆಳಿಗ್ಗೆ ಏಳ್ತಾರ ಅದೇ ಮ್ಯಾಗಿ ಅನ್ ತರ್ತಾರ ತಿಳಿ ನೀರು ಎಸೆರಿಕ್ಕತ್ತರ ಹಾಕ್ತಾರ ಗುಳು ಗುಳು ನುಂಗ್ತರ ಆಯ್ತದುನು ನಾಷ್ಟ ಆಯಿತು ಆಯ್ತು ಅಕ್ಕಿ ಗ್ರೈಂಡ್ ಮಾಡ್ತಾರೆ ಉದ್ದುಬ್ಯಾಳಿ ಗ್ರೈಂಡ್ ಮಾಡ್ತಾರೆ ದೋಸೆ ಇಡ್ಲಿ ಮಾಡ್ತಾರೆ ಆಯಿತು ಬೊಗಣೆಗೆ ಹಾಕಿ ಕುದಿಸ್ತಾರೆ ತೆಗಿತಾರೆ ನಾಷ್ಟ ಮಾಡ್ತಾರೆ ಅದೇ ಮತ್ತೆ ಹೊ ಏನಂತರ ಅದು ಪುಟಾಣಿದ್ದು ಮತ್ತು ಕೊಬ್ರಿದು ಸ್ಯಾ ಇದು ಚಟ್ನಿ ಮಾಡ್ತಾರ ಅದೇ ಚಟ್ನಿ ಮಾಡೋದು ಅದು ಹಚ್ಚಿ ತಿಂಬೋದು ಆಯಿತು ಇದರಿಂದ ಶಕ್ತಿ ಇರ್ತದೆ ಕಾಯಿಲೆ ಯಾಕೆ ಹೊಂಟದ ಅದರ ಕಡಿಂದೆ ಕಾಯಿಲೆ ಹೊಂಟದ ಜನರು ಇಷ್ಟು ಬೇಗ ಯೌವ್ನಸ್ಥ ಮಕ್ಕಳೆಲ್ಲ ಯಾಕೆ ಚಂದ ಬೇಗ ಸಾಯ್ಲತ್ತಾರ ಊಟ ಸರಿಲ್ದಿಕ್ಕೆ ಇಂಥ ಕಾಯಿಲೆ ಹೊಂಟಾವ ಹಿಂದಿಕ್ಕಿನವ್ರು ಹ್ಯಾಂಗ ಸಾಯ್ತಿದ್ರವ್ರು ಎಪ್ಪತ್ತು ಎಂಬತ್ತು ನೂರು ವರ್ಷ ಅದರ ಭೀ ಅವರು ಬದುಕಿದ್ದರು ಒಳ್ಳೆಯ ಆರೋಗ್ಯ ಅವರಿಗೆಲ್ಲ ಈಗಿನವ್ರಿಗೇನದ ಅದು ಊಟ ಸರಿಯಿಲ್ಲ ಊಟಗಳೇ ಊಟಿನಲ್ ಊಟದಲ್ಲಿನೇ ಮನ್ಷಾಗ ಆರೋಗ್ಯ ಕೆಡ್ಸ್ತದ ಆರೋಗ್ಯ ಕೆಡಿಸೋದೆ ಊಟಲ್ಲಿಂದು ಊಟ ಮನ್ಷಾಗ ತೃಪ್ತಿ ಇದ್ದರೆ ಯಾವ ಕಾಯಿಲೆನೇ ಬರಲ್ಲ ಮನ್ಷಾಗ ಪೈಲೆ ಏನಿತ್ತು ಅಂಥ ತಂದ್ರುಷ್ಟಾದ ಅಡ್ಗೆ ಇರ್ತಿತ್ತು ಈಗೇನದ ಗಾಳಿಗೆ ಹಾರೋಗಂಥದ್ದು ಊಟ ಅದ ಅದಲ್ಲಿಂದ ಸರ್ಯಾಗಿರಲ್ದು ಮನ್ಷಗ ಸರಿಯಾಗಿರೋಂಥ ಊಟ ಮಾಡದ್ರೇ ದೈಹಿಕವಾಗಿ ಆತ್ಮಿಕವಾಗಿ ಆರೋಗ್ಯದಾಯಕವಾಗಿ ಇರ್ತಾರೆ